ನಮ್ಮ ಬೀದರ್ ಜಿಲ್ಲೆಯ ಪ್ರಮುಖ ಸಾರಿಗೆ ಸೌಲಭ್ಯಗಳಲ್ಲಿ ಅಂದರೆ ನಮಗೆ ರೈಲುನೇ ತುಂಬ ಲಾಭಕರವಾಗಿದೆ ಯಾಕೆಂದ್ರೆ ನಾವು ತುಂಬನೇ ನಮಗೆ ದೂರ ಆಗಿರುವುದು ಅಂದರೆ ಬೆಂಗಳೂರು ಮಾತ್ರಲೇ ನಮಗೆ ದೂರ ಆಗೋದು ಇವೆಲ್ಲ ಮತ್ತೆ ಹೈದ್ರಾಬಾದು ಇವೆಲ್ಲ ನಮಗೆ ಹತ್ರನೇ ಆಗಿರೋದು ಯಾಕೆಂದ್ರೆ ಬೆಂಗ್ಳೂರಿಗೆ ಹೋಗಬೇಕು ಅಂತ ಅಂದ್ರೆ ಒಮ್ಮೆ ತುಂಬನೇ ದೂರ ಇದೆ ಸೆವೆನ್ ಅಂಡ್ರೆಡ್ ಕಿಲೋಮೀಟ್ರರ್ಸ್ ಇದೆ ಸೆವೆನ್ ಅಂಡ್ರೆಡ್ ಕಿಲೋಮೀಟ್ರರ್ಸು ಬಸ್ಸಲ್ಲಿ ಜರ್ನಿ ಮಾಡೋದು ತುಂಬನೇ ಕಷ್ಟ ಆಗುತ್ತೆ ಯಾಕೆಂದ್ರೆ ಅದರಲ್ಲಿ ನಿದ್ದೆ ಬರೋದಿಲ್ಲ ರೋಡು ಸರಿಯಾಗಿಲ್ಲ ತುಂಬನೇ ಕಷ್ಟಗಳಾಗುತ್ತವೆ ಆದರೆ ನಾವು ಬೈ ಟ್ರೈನ್ ಹೋದ್ರೆ ಯಶ್ವಂತಪುರ ಟ್ರೈನ್ಗೆ ಹೋದ್ರೆ ತುಂಬನೇ ಸುಲಭವಾಗಿ ಹೋಗ್ಬೋದು ಚೆನ್ನಾಗಿ ನಿದ್ದೆಯೂ ಆಗ್ಬೋದು ಆರಾಮಾಗಿ ಹೋಗ್ಬೋದು ಯಾವ ಕುಂದು ಕೊರತೆಗಳಿಲ್ಲದೆ ಶೌಚಾಲಯವೂ ಇರುತ್ತೆ ಸರಿಯಾಗಿ ಮಲ್ಕೊಂಡು ಆರಾಮಾಗಿ ನಾವು ಹೋಗ್ಬೋದು ಇದು ನಮಗೆ ಚೆನ್ನಾಗಿರೋ ಸಾರಿಗೆ ಅಂತ ಸೌಲಭ್ಯ ಇದು ನಮಗೆ ಬೀದರ್ ಇಂದ ದೊರಕಿಸ್ಕೊಟ್ಟಿದ್ದು ತುಂಬನೇ ಉತ್ತಮ ಅನ್ನಿಸುತ್ತೆ ಯಾಕೆಂದ್ರೆ ಬೆಂಗ್ಳೂರಿಗೆ ಆವಾಗ ಆವಾಗಿನ ಟೈಮಲ್ಲಿ ಬೆಂಗ್ಳೂರಿಗೆ ಹೋಗಬೇಕು ಅಂತ ಅಂದ್ರೆ ತುಂಬನೇ ಕಷ್ಟ ಆಗ್ತಿತ್ತು ಯಾಕೆಂದ್ರೆ ಒಂದೇ ಟ್ರೈನಿತ್ತು ಅವಾಗೆಲ್ಲ ನಾಂದೇಡ್ ಎಕ್ಸ್ಪ್ರೆಸ್ ಒಂದೇ ಟ್ರೈನಿತ್ತು ಆವಾಗ ತುಂಬ ಜನರು ಏನು ಮಾಡ್ತಾಯಿದ್ರು ಆ ನಾಂದೇಡ್ ಟ್ರೈಮು ಟೈಮ್ಗೆ ರೀಚ್ ಆಗ್ತಾಯಿರ್ಲಿಲ್ಲ ಬೆಂಗ್ಳೂರಿಗೆ ಆದ ಕಾರಣ ಎಲ್ಲರೂ ಬಸ್ಸನ್ನೇ ಪ್ರಿಫೆರ್ ಮಾಡ್ತಾಯಿದ್ರು ಆದರೆ ಬಸ್ಸನ್ನ ಅವರು ತುಂಬನೇ ಅಲ್ಲಿಗೆ ಹೋಗೋಕ್ಕೆ ಸಮಯ ಸಾಕಾಗ್ತಾ ಇರಲಿಲ್ಲ ಬೆಳಗ್ಗೆ ಇಲ್ಲಿಂದ ಏಳು ಆರು ಗಂಟೆ ಬಿಟ್ಟರೆ ಅಲ್ಲಿ ಬೆಳಗ್ಗೆ ತುಂಬನೇ ಲೇಟ್ ಮಾಡ್ತಾಯಿದ್ರು ಎಂಟು ಒಂಬತ್ತು ಗಂಟೆ ಮತ್ತೆ ನಿದ್ದೆ ಬರ್ತಾ ಇರಲಿಲ್ಲ ಬಸ್ ಕೆಟ್ಟೋಗ್ತಾಯಿತ್ತು ಏನೇನೋ ತುಂಬ ಕಷ್ಟಗಳು ಆಗ್ತಾಯಿದ್ವು ಅದರಿಂದ ನಮಗೆ ತುಂಬನೇ ಕಷ್ಟ ಆಗ್ತಿತ್ತು ಆದರೆ ಮತ್ತೆ ಯಾವಾಗ ನಮಗೆ ಯಶ್ವಂತಪುರ ಟ್ರೈನ್ ಬಂತು ಅಲ್ಲ ಎಕ್ಸ್ಪ್ರೆಸ್ಸು ಅವಾಗ ಸ್ವಲ್ಪ ಬೆಂಗ್ಳೂರಿಗೆ ಹೋಗೋದು ತುಂಬನೇ ಈಸಿಯಾಗಿ ಹೋಯಿತು ಯಾಕೆಂದ್ರೆ ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಮಲ್ಕೊಂಡು ಆರಾಮಾಗಿ ಸರಿಯಾಗಿ ಟೈಮ್ಗೆ ನಾವು ಹೋಗ್ತಾಯಿದ್ದಿದ್ವಿ ಅದಕ್ಕೆ ನಮಗೆ ಸಾರಿಗೆ ಸೌಲಭ್ಯದಲ್ಲಿ ಯಶ್ವಂತಪುರ ಎಕ್ಸ್ಪ್ರೆಸ್ಸು ತುಂಬನೇ ಹೆಲ್ಪ್ಫುಲ್ ಆಗಿದೆ ಯಾಕೆಂದ್ರೆ ಬೆಂಗ್ಳೂರಿಗೆ ಪ್ರತಿಯೊಬ್ಬರೂ ಹೋಗ್ತಾರೆ ಯಾಕೆ ಕಮ್ಮಿ ಕಡಿಮೆ ದುಡ್ಡಲ್ಲಿ ಹೋಗ್ತಾರೆ ಒನ್ ನೂರು ಇನ್ನೂರೈವತ್ತು ರೂಪಾಯಿ ಕೊಟ್ಟರೆ ಬೆಂಗ್ಳೂರಿಗೆ ಹೋಗ್ತಾರೆ ಆದರೆ ಬಸ್ಸಲ್ಲಿ ಹೋಗಬೇಕಾದ್ರೆ ಎಂಟ್ನೂರು ರೂಪಾಯಿ ಮೇಲೆ ಬೇಕು ಅದಕ್ಕೆ ನಮಗೆ ಯಶ್ವಂತಪುರ ಎಕ್ಸ್ಪ್ರೆಸ್ಸು ಆ ಸಾರಿಗೆ ಏನು ರೈಲು ಹಾಕಿದರಲ್ಲ ತುಂಬನೇ ಸುಲಭವಾಗಿದೆ ಮತ್ತು ರಸ್ತೆಯೂ ನಮಗೆ ಟ್ರೈನಲ್ಲಿ ಸೇಫಾಗಿ ನಾವು ಜರ್ನಿಯೂ ಮಾಡ್ಬೋದು ಮತ್ತೆ ಎಲ್ಲ ಥರದ ಜನರು ಅದರಲ್ಲಿ ಹೋಗ್ಬೋದು ಬಡವರು ಶ್ರೀಮಂತರು ಮಿಡಲ್ ಕ್ಲಾಸ್ದವರು ಎಲ್ಲರೂ ಆರಾಮಾಗಿ ಅದರಲ್ಲಿ ಹೋಗ್ಬೋದು ಮಲ್ಕೊಂಡು ಹೋಗ್ಬೋದು ಮತ್ತೆ ನಮ್ಮ ಲಗೇಜ್ ಕೂಡ ಚೆನ್ನಾಗಿ ಒಯ್ಬೋದು ಕ್ಯಾರಿ ಮಾಡ್ಬೋದು ಮತ್ತೆ ನಿದ್ದೆ ಮಾಡೋಕ್ಕೂ ಮತ್ತೆ ವಾಶ್ರೂಮ್ಗೆ ಹೋಗೋಕ್ಕೂ ತುಂಬನೇ ಸೊ ಸವಲತ್ತಾಗಿದೆ ಅದಕ್ಕೆ ನಾನು ಟ್ರೈನ್ಗೆ ತುಂಬ ಧನ್ಯವಾದ ಹೇಳ್ತೀನಿ ಯಾಕೆಂದ್ರೆ ಅದು ಪ್ರಮುಖ ಸಾರಿಗೆ ಸಂಪರ್ಕ ಆಗಿದೆ ಎಲ್ಲ ಜನರಿಗೆ ಒಳ್ಳೆಯ ಸೇವೆಯನ್ನು ಒದಗಿಸುವ ಸಾರಿಗೆ ಸಂಪರ್ಕ ಅಂದರೆ ಅದು ರೈಲಿನ ಸಾ ಸಂಪರ್ಕವೇ ಸಾರಿಗೆ ಅದರಿಂದ ಬೀದರ್ನಿಂದ ಯಶ್ವಂತಪುರ್ಗೆ ಹೋಗುವ ಎಕ್ಸ್ಪ್ರೆಸ್ಸು ತುಂಬನೇ ನಮಗೆ ಹೆಲ್ಪ್ಫುಲ್ ಆಗಿದೆ ಅದರಿಂದ ಅದು ರೈಲು ಯಾವಾಗಲು ಈ ಥರವೇ ನಡೀಲಿ ಮುಂದೆಯೂ ತುಂಬ ಜನರಿಗೆ ಹೆಲ್ಪ್ ಆಗುತ್ತಂತ ನಾನು ನಂಬಿದ್ದೇನೆ ಓಕೆನಾ